ಹಾಂ ಮೇಡಮ್ ಹೇಳಿ ಮೇಡಮ್ ನಮಸ್ತೆ ಹಾಂ ಹೌದು ಮೇಡಮವ್ರೇ ಕಾಪಿ ಆಯಿತು ತಿಂಡಿ ಆಯ್ತಾ ಮೇಡಮವ್ರೇ ಹಾಂ ಮೇಡಮವ್ರೇ ಹಾಂ ಮೇಡಮ್ ಅಂಗಡಿಯಲ್ಲಿದ್ದೆ ಇನ್ನೆಲ್ಲಿರೋದು

ಯಾವ ಮೀನು ಬೇಕಿತ್ತು ಮೇಡಮವ್ರೇ ಹಾಂ ನಮ್ಮ ಹತ್ರ ಇದು ಇತ್ತಲ್ವಾ ಮೇಡಮವ್ರೇ ಅದು ಆನೆ ಮೀನು ಇತ್ತಲ್ಲ್ವಾ ಸ್ವಲ್ಪ ಕರಿ ಮೀನು ಮೇಡಮ್ ಕರಿ ಮೀನು ಏಡಿ ಏಡಿ ಏಡಿಕಾಯಿ ಮೇಡಮ್ ನಳ್ಳಿ ಫ್ರಾನ್ಸ್ ಮತ್ತೆ ಸ್ವಲ್ಪ ರೈಟ್ ಜಾಸ್ತಿಯಾಗಿದೆ ಮೇಡಮ್ ಮೊದಿಲಂಗೆ ಕಮ್ಮಿಯಿಲ್ಲ ನೀವು ಚೌಕಾಶಿ ಮಾಡಬೇಡಿ ಎಷ್ಟು ಗಂಟೆಗೆ ತಲ್ಪಿಸ್ಬೇಕು ಮೇಡಮವ್ರೇ ಮತ್ತೆ ಕ್ಲೀನ್ ಮಾಡಬೇಕಾ ಕ ಕ್ಲೀನ್ ಮಾಡಬಾರ್ದಾ ಮೇಡಮವ್ರೇ ಕ್ಲೀನ್ ಎಶ್ಟ್ರಾ ಚಾರ್ಜ್ ಕ್ಲ್ಯಾನ್ಕ್ ಕ್ಲೀನ್ ಮಾಡಕ್ಕೆ ಎಕ್ಸ್ಟ್ರ ಚಾರ್ಜ್ ಇರ್ತದೆ ಮೇಡಮವ್ರೇ ಕೆ ಜಿಗೆ ಇಪ್ಪತ್ತು ಕೆ ಜಿಗೆ ಇಪ್ಪತ್ತು ರೂ ಕೆ ಜಿಗೆ ಇಪ್ಪತ್ತು ರೂಪಾಯಿ ಮತ್ತು ತಲ್ಪಿಸೋದಕ್ಕೆ ಎಕ್ಸ್ಟ್ರ ಚಾರ್ಜ್ ಆಟೋದವ್ರಿಗೆ ಆಮೇಲೆ ಅಲ್ಲಿ ಬಂದ್ಮೇಲೆ ಜಗಳ ಆಡಬಾರ್ದು ಮೇಡಮವ್ರೇ ಬೀದೀಲಿ ಹಾಂ ಮೇಡಮವ್ರೇ ಇವಾಗ ಇದ್ದರೆ ಮಾಡಿ ಪರವಾಗಿಲ್ಲ ನೀವೆಲ್ಲ ಹಳೆ ಗಿರಾಕಿ ಅಲ್ವಾ ಪೋನ್ಪೇ ಹೇಗೂ ಉಂಟಲ್ಲ ನೀವು ಮಾಡಿ ಪರವಾಗಿಲ್ಲ ಎಲ್ಲ ಟೋಟಲ ಎಷ್ಟಾಗುತ್ತೆ ಎಲ್ಲ ಕ್ಲೀನ್ ಮಾಡಾದ ಮೇಲೆ ಹೇಳ್ತಿನಿ ಅವಾಗ ಮಾಡಿ ಹಾಂ ಮೇಡಮವ್ರೇ ಹಾಂ ಮೇಡಮ್ ಏನು ಈಗ ಏನು ಮನೆ ಚೇಂಜ್ ಮಾಡಿದ್ದೀರಾ ಏನಾದ್ರೂ ಅದೇ ಅಡ್ರಸ್ಲಿದ್ದೀರಾ ಮೊದಲು ನಾವು ನಮ್ಮ ಹುಡ್ಗ ಬಂದು ಕೊಡ್ತಿದ್ದನಲ್ಲ ಅಲ್ಲೇ ಇದ್ದೀರಾ ಇಲ್ಲ ಬೇರೆ ಕಡೆ ಇದ್ದೀರಾ ಓಹ್ ಹೌದಾ ಹಾಗಾದ್ರೆ ಒಂದು ಕೆಲಸ ಮಾಡಿಕೊಡಿ ಅದು ನಮಗೆ ಲೊಕೇಶನ್ ಕಳಿಸಿಬಿಡಿ ನಾವು ಆಟೋದವ್ರಿಗೆ ಕಳಿಸಿ ಅದರ ಮುಖಾಂತರ ನಿಮಗೆ ಹಾಕಿ ಕಳಿಸ್ತೀವಿ ಮೇಡಮವ್ರೇ ಯಾವಾಗ ಯಾವ ಯಾವ ಯಾವ ಯಾವ ಯಾವ ಯಾವಾಗ ಬೇಕು ಮೇಡಮವ್ರೇ ಹಾಂ ಮೀನು ಹಾಂ ಅದಲ್ಲ ಮೀನು ಯಾವ್ದು ಯಾವ್ದು ಬೇಕು ಅಂತ ಹೇಳಿಲ್ಲ ನೀವು ಎಲ್ಲ ಕೇಳಿಕೊಂಡ್ರಿ ಆಂ ಓಕೆ ಹಾಂ ಬಾಂಗ್ಡಾ ಮತ್ತು ಜಿಲೇಬಿ ಎರಡೂ ಎಷ್ಟು ಕೆ ಜಿ ಮೇಡಮ್ ಟೋಟಲು ಅರ್ ಅರ್ಧ ಕೆ ಜಿ ಏನು ಮೇಡಮ್ ಎಷ್ಟು ಹಿಡಿಸುತ್ತೆ ಒಂದೊಂದೇ ಒಂದೊಂದು ಕೆ ಜಿ ಬರ್ತದೆ ನೀವು ಅರ್ಧ ಕೆ ಜಿ ಅಂದ್ರೆ ಅರ್ಧ ತಲೆ ನಾವಿಟ್ಕೊಂಡು ನೀವು ಬಾಲ ಕೊಡೊಕ್ಕಾಗುತ್ತಾ ಹೇಳಿದ್ನೇ ಎರಡು ನಾಲ್ಕು ಕೆ ಜಿ ಹಾಕ್ತೀನಿ ಬಿಡಿ ಹಾಂ ತ್ಯಾಂಕ್ ಯು ಮೇಡಮ್ ದುಡ್ಡು ಆಮೇಲೆ ಬಂದ ತಕ್ಷಣ ಪ ಪೋನ್ಪೇ ಮಾಡಿಬಿಡಿ ಮೇಡಮ್ ತ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್